ಹಾಂ ಇದೆಪ್ಪಾ ಬನ್ನಿ ಈಸ್ಕೊಂಡು ಹೋಗಿ ಒಂದು ಕೆ ಜಿ ಟಮೊಟೊ ನಮ್ಮತ್ತಿರ ಫಾರಾಮ್ ಫಾರಮ್ ಟಮೊಟೊ ಇದೆ ಫಾರಮ್ ಟಮೊಟೊ ಅದು ಬಂದು ನೂರು ರೂಪಾಯಿ ಕೆ ಜಿ ಇವಾಗ ಸೀಸನ್ ಇದೆ ಅಲ್ಲವಪ್ಪಾ ಸೀಸನ್ ಇದೆ ಅಲ್ವಾ ಅದಿಕ್ಕೆ ಇವಾಗ ಅದು ಸಿಕ್ತಾ ಇಲ್ಲ ಅದಕ್ಕೆ ನಮಗೆ ರೇಟ್ ಬಂದು ಬಿಟ್ಟಿದೆ ಜಾಸ್ತಿ ಕಡಿಮೆ ಮಾಡ್ತಾರೆ ಬಟ್ ಅದು ಇವಾಗ ಅಂಡ್ರೆಡ್ ರುಪೀಸ್ ಇದೆಯಲ್ಲ ಆಗ ಕಡಿಮೆ ಮಾಡಕ್ಕೆ ಆಗೊಲ್ಲ ಅದು ಜಾಸ್ತಿ ಬೆಳೆ ಬೆಳೆದಿಲ್ಲ ಏನಪ್ಪಾ ಇಲ್ಲ ಇಲ್ಲ ನಮ್ಮತ್ತಿರ ಇಲ್ಲ ಪ್ಯೂರ್ ಟಮೊಟೊ ಇದೆ ಪ್ಯೂರ್ ಆಗಿದೆ ಏನು ಅಂತದ್ದು ಏನು ಏನಿಲ್ಲ ಮ್ಯಾಮ್ ಆ ಥರ ಏನಿಲ್ಲ ನೀವು ಬನ್ನಿ ಒಂದ್ಸಲ ಈಸ್ಕೊಂಡು ಹೋಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಇಲ್ಲ ಇಲ್ಲ ನಮ್ಮಲ್ಲಿ ಅದು ಬೇಕಾರೆ ನಾನು ಒಂದು ಟೆನ್ ರುಪೀಸ್ ಕಡಿಮೆ ಮಾಡ್ತೀನಿ ಅಷ್ಟೇ ಅದಕ್ಕೆಮೇಲೆ ಏನು ಕಡಿಮೆ ಮಾಡಕ್ಕೆ ಆಗೋಲ್ಲ ನಮಗು ಲಾಭ ಬೇಕು ಅಲ್ವಾ ಮ್ಯಾಮ್ ಇಲ್ಲ ಇಲ್ಲ ನಮಗು ಲಾಭ ಬೇಕು ಅಲ್ವಾ ಇಲ್ಲ ಇಲ್ಲ ಇವಾಗ ಡಿಸ್ ನಾನು ಹೇಳಿದ್ನಲ್ವ ಇವಾಗ ನಿಮಗೆ ಟೆನ್ ಪರ್ಸೆಂಟ್ ನಾವು ಕಡಿಮೆ ಮಾಡ್ತೀವಿ ನೀವು ಬನ್ನಿ ಇಸ್ಕೊಳಿ ನಮಗು ಒಂದು ಸ್ವಲ್ಪ ಆದರು ನಮಗು ಬೇಕು ಅಲ್ವಾ ಅದ್ರಲ್ಲಿ ಏನಾದರು ನಮಗೆ ಏನು ಇಲ್ಲ ಅಂತ ಹೇಳದ್ರೆ ಏನು ನಾವು ಸೆಲ್ ಮಾಡಿನು ನಮ್ಗೆ ಏನು ಲಾಭನು ಸಿಗಲ್ವಲ್ಲಾ ಇಷ್ಟ ಆಗುತ್ತೆ ಮ್ಯಾಮ್ ಅಲ್ಲ ಇಷ್ಟ ಆಗುತ್ತೆ ನೀವು ಒಂದ್ಸಲ ಬಂದ್ಬಿಟ್ಟು ನಮ್ಮ ತೊಗೊಂಡು ಹೋಗಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅಲ್ಲ ಮ್ಯಾಮ್ ನೀವು ಒಂದ್ಸಲ ನಮ್ಮ ಹತ್ರ ಬಂದು ತೊಗೊಂಡು ನೋಡಿ ಗೊತ್ತಾಗತ್ತೆ ಅಲ್ವಾ ಅವಾಗ ನಾವು ಏನುಕ್ಕೆ ರೇಟ್ ಇಕ್ಕಿದ್ದೀವಿ ಅಂತ ಯಾಕೆಂದ್ರೆ ಇವಾಗ ರೇಟ್ ಯಾಕೆ ನಾವು ಜಾಸ್ತಿ ಮಾಡಿದ್ರು ಅಂದರೆ ಇವಾಗ ಟಮೊಟೊ ಬೆಲೆ ಎಲ್ಲ ನಿಮಗೆ ಗೊತ್ತಲ್ವಾ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರನೇ ನಮಗುನು ಅದು ಮಾರ್ಕೆಟ್ ಇಂದ ಬರ್ತಾಯಿಲ್ಲ ಅದಕ್ಕೆ ನಾವು ಇವಾಗ ಬೆಳೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಆ ಟಮೆಟದು ಅದಕ್ಕೆ ನಾವು ರೇಟ್ ಜಾಸ್ತಿ ಮಾಡಿದ್ದೀವಿ ಜಾಸ್ತಿ ಆಗಿರದಕ್ಕೆ ತಾನೇ ನಾವು ಜಾಸ್ತಿ ಅಂತ ಹೇಳ್ತಯಿದ್ದೀವಿ ನಾನು ಹೇಳ್ತಿದಿನ್ ತಾನೇ ನಿಮ್ಗೆ ಒಂದು ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತೀನಿ ಅಂತ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ನೀವು ಬಂದು ನೋಡಿ ಕೊಡಿ